ಹಲೋ ನಾನು ಭೂಮಿಕ ಅಂತ ನಮಸ್ಕಾರ ನಾನು ಭೂಮಿಕ ಅಂತ ನಮ್ಮದು ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಟೆರೇಸ್ ಮೇಲೆ ಒಂದು ರೂಮ್ ಕಟ್ಟಿಸ್ಬೇಕಾಗಿತ್ತು ಹಾಗಾಗಿ ನೀವು ಕನ್ಸ್ಟ್ರಕ್ಷನೆಲ್ಲ ಮಾಡಿಕೊಡ್ತೀರ ಅಲ್ಲವ ನಮ್ಮ ಬಜೆಟ್ಟೆಲ್ಲ ಒಂದು ಟೂ ಲ್ಯಾಕ್ವರೆಗೂ ಇದೆ ಬಟ್ ಚೆನ್ನಾಗಿ ಮಾಡಿಕೊಡ್ಬೇಕು ಒಂದು ರೂಮು

ಆಂ ಸರಿ ಆಯಿತು ನಾನೆಲ್ಲ ಸ್ಕೆಚ್ ಎಲ್ಲ ಮಾಡಿಸಿದೀನಿ ನಿಮ್ಗೆ ಒಂದು ಸಲ ಎಲ್ಲ ಕಳ್ಸಿಕೊಡ್ತೀನಿ ಒಂದು ಸಲ ಸಿಗ್ಬೌದಾ ಮಾತಾಡ್ಬೌದು ಸಿಕ್ಕಿದ್ರೆ ಮಾತಾಡೋಕೂ ನಮಗೂ ಅನುಕೂಲ ಆಗುತ್ತಲ್ಲವ ಆಂ ಲೊಕೇಶನ್ ಕಳಿಸ್ತೀನಿ ಆಂ ಒಂದು ಸಲ ಸಿಗಿ ಹಂಗೆ ನಾನು ಪ್ಲ್ಯಾನೆಲ್ಲ ಹೇಳ್ತೀನಿ ಅದೇ ಥರನೇ ಮಾಡಿಕೊಡ್ಬೇಕು

ಆಂ ಸರಿ ಆಯಿತು ಮೆಟೀರಿಯಲ್ ಪ್ರತಿಯೊಂದು ನಾನೆಲ್ಲ ಅಮೌಂಟ್ ಪೇ ಮಾಡ್ಬಿಡ್ತೇನೆ ನಿಮಗೆ ಎಲ್ಲ ನೀವೇ ಮಾಡ್ಸಿಕೊಡ್ಬೇಕು ಆಂ ಸರಿ ಆಯಿತು ಎಲ್ಲ ನೀವೇ ಮಾಡಿಕೊಡ್ಬೇಕು ಆಂ ಸರಿ ಒಂದು ಸಲ ನಾನು ಕಾಲ್ ಮಾಡ್ತೀನಿ ನಿಮಗೆ ನಾಳೆ ಇಲ್ಲ ನಾಡಿದ್ದು ಇವಾಗ ಬನ್ನಿ ಮಾತಾಡೋಣ ಓಕೆ ವಾಟ್ಸ್ಆ್ಯಪ್ ಮಾಡ್ತೇನೆ ಹಾಂ ಓಕೆ